ನಾವು ಅಂಗ್ಡಿಗೋಗ್ತೀವಿ ಬಟ್ಟೆ ರೆಡಿಮೆಂಡ್ ಬಟ್ಟೆ ತೊಗೊಂತೀವಿ ರೆಡಿಮೆಂಡ್ ಬಟ್ಟೆ ತೊಗೋಂಡ್ರೆ ಅದು ಚೆನ್ನಾಗಿರಲ್ಲ ಅದ್ರಾಗೆ ಹೊಲ್ಸಿರೋದು ಚೆನ್ನಾಗಿರಲ್ಲ ಅದಕ್ಕೆ ನಾವು ಅದು ತಕೊಳಲ್ಲ ನಾನು ಟೈಲರು ಮಾಡ್ತಾರಲ್ಲ ಅವರು ನಮ್ಮ ಅಳತೆ ತೊಗೊಂಡು ಹೊಲ್ದ್ ಕೊಡ್ತಾರಲ್ಲ ಅದು ಚೆನ್ನಾಗಿರೋದು ಅವಾಗೆ ಚೆನ್ನಾಗಿರೋದು ಅದಕ್ಕೆ ನಾವು ಬಟ್ಟೆ ರೆಡಿಮೆಂಡ್ ಬಟ್ಟೆ ತಕೊಳೋದಿಲ್ಲ ರೆಡಿಮೆಂಡ್ ಬಕ್ಕ ಬಟ್ಟೆ ತಕೊಂಡ್ರೆ ಅದಕ್ಕೆಲ್ಲ ತಿರುಗ ನಾವು ಹೊಲಿಸ್ಬೇಕು ಹೊಲ್ಸಿದರೆ ಅದರದ್ದು ಕ್ವಾಲಿಟಿ ಚೆನ್ನಾಗಿರಲ್ಲ ಬಟ್ಟೆ ಚೆನ್ನಾಗಿರಲ್ಲ ಅದಕ್ಕೆ ನಾವು ಬಟ್ಟೆ ತೊಗೊಂಡು ಟೈಲರಹತ್ರ ಕೊಟ್ಟು ನಾವು ಹೊಲಿಸ್ಕೊತೀವಿ ಹೊಲ್ಸ್ಕೊಂದದ್ನ ಹೊಲಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಚೆನ್ನಾಗಿರಿದ್ರೆ ಎರಡು ದಿನ ಹಾಕೊಂಡ್ರೂ ಏನು ಹೊಲ್ಗೆ ಬಿಚ್ಚಲ್ಲ ಇದು ರೆಡಿಮೆಂಡ್ದು ತಕೊಂಡ್ರೆ ಎಲ್ಲ ಹೊಲ್ಗೆ ಬಿಚ್ಚೋಗುತ್ತೆ ಕ್ವಾಲಿಟಿ ಚೆನ್ನಾಗಿರಲ್ಲ ಬಟ್ಟೇ ಚೆನ್ನಾಗಿರಲ್ಲ ಹೊಲ್ಗೇ ಚೆನ್ನಾಗಿರಲ್ಲ ಅದಕ್ಕೆ ರೆಡಿಮೆಂಡ್ದು ತಗೊಳ್ಬಾಡ್ದು ಕ ನಾವು ಹೊಲ್ಸಿದ್ರೆ ಚೆನ್ನಾಗತ್ತೆ ಅಂಗಡಿನಾಗೆ ಹೋಗಿ ನಾವು ಶೋರೂಮ್ನಾಗೆ ಹೋಗಿ ತಗೊತೀವಿ ಆ ಬಟ್ಟೆ ನೋಡಿದ್ರೆ ಚೆನ್ನಾಗಿರುತ್ತೆ ಕಲ್ಲರ್ಸ್ ಎಲ್ಲ ಹೋಗುತ್ತೆ ಕಲ್ಲರ್ಸುನ್ನೇ ಇರಲ್ಲ ಆಮೇಲೆ ಹೊಲ್ಗೆ ಎಲ್ಲ ಬಿಚ್ಕೊಂಡುಬಿಡ್ತದೆ ಬಿಚ್ಕೊಂಡುಬಿಟ್ರೆ ತಿರುಗ ನಾವು ಹೊಲಿಸ್ಬೇಕು ಅದಕ್ಕೆ ನಾವು ರೆಡಿಮೆಂಡ್ ಬಟ್ಟೆ ತೊಗೊಳಲ್ಲ ನಾವು ತ ಬಟ್ಟೆ ತೊಗೊಂಡು ಬಂದ್ಕೊಂಡು ತೊಗೊಂಡುಬಂದು ಟೈಲರ್ನಕೆ ಹಾಕಿ ಚೆನ್ನಾಗಿ ಹೊಲಿಸ್ಕೊಂಡು ನಾವು ಹಾಕೊತೀವಿ ಎಷ್ಟು ದಿನ ಹಾಕೊಂಡ್ರೂ ಹೊಲ್ಗೇ ಇದಾಗಲ್ಲ ಬಿಚ್ಚಲ್ಲ ಕಲ್ಲರು ಹೋಗಲ್ಲ ಈ ರೆಡಿಮೆಂಟ್ ತೊಗೊಂಡ್ರೆ ಎಲ್ಲ ಕಲ್ಲರು ಹೋಗುತ್ತೆ ಎರಡು ದಿನಾ ಇರಲ್ಲ ಎಲ್ಲ ಹೋಗ್ಬಿಟ್ಟು ಒಂಥರ ಒಂದು ಇದು ಆದಂಗೆ ಆಗೋಗಿಬಿಡ್ತದೆ ಅದಿಗೆ ನಾವು ರೆಡಿಮೆಂಟ್ ಬಟ್ಟೇ ತಕೊಳ ಹೊಲ್ಸಿದ್ದೆ ಚೆನ್ನಾಗಿತ್ ಇರುತ್ತೆ ಚೆನ್ನಾಗಿರಿದ್ರೆ ಹೊಲ್ಗೇ ಚೆನ್ನಾಗಿರುತ್ತೆ ಹಾಕೊಂಡ್ರೂ ಜಾಸ್ತಿ ದಿನ ಹಾಕೊಣ್ಬೋದು ಹಾಕೊಂಡ್ರೂ ಇದು ಆಗುತ್ತೆ ಅದಕ್ಕೆ ರೆಡಿಮೆಂಡ್ ಬಟ್ಟೆ ತೊಕೊಳಕ್ಕ ಹೋಗಲ್ಲ ನಾವು ಬಟ್ಟೆ ತೊಗೊಂಡೆ ಹೊಲಿಸ್ತೀವಿ ಹೊಲ್ಸಿದ್ರೆ ಅದೇ ಚೆನ್ನಾಗಿರುತ್ತೆ ಅಷ್ಟೇ ನನ್ನ ಬಟ್ಟೆಗಳು ಚೆನ್ನಾಗುತ್ತೆ ಕ್ವಾಲುಟಿ ಚೆನ್ನಾಗಿರುತ್ತೆ ಹಾಕೊಂಡ್ರೆ ಚೆನ್ನಾಗೆ ಕಾಣಿಸ್ತದೆ ಚೆನ್ನಾಗ್ ಕಾಣಿಸ್ದಕ್ಕೆ ತಗೊಳೋದು ಇದು ಎಂತ ಅಂತ ತೊಗೊಂಡರೆ ಎರಡು ದಿನ ಇರಲ್ಲ ಎರಡು ದಿನಕ್ಕೆ ಎಲ್ಲ ಕಲ್ಲರ್ ಹೋಗ್ಬಿಟ್ಟು ಎಲ್ಲ ಇದು ಆಗಿಬಿಟ್ಟು ಎಲ್ಲ ಬಿಸಾಕಬೇಕು ಅದಕ್ಕೆ ನಾವು ಬಟ್ಟೆ ತಗೊಂಡು ಹೊಲಿಸ್ಕೊತೀವಿ ಹೊಲಿಸ್ಕೊಂಡು ದಿನ ಹಾಕೊತೀವಿ